ನಾನು ಬಟ್ಟೆ ಉಡೋದಂದ್ರೆ ನನಗೆ ನನಗೆ ಬಟ್ಟೆ ಉಡೋದಂದ್ರೆ ಡ್ರೆಸ್ ಅಂದರೆ ತುಂಬ ಇಷ್ಟ ನನಗೆ ಅಂತು ಕಾಟನ್ ಡ್ರೆಸ್ ಅಂದರೆ ತುಂಬ ಇಷ್ಟ ನಾನು ಅಂಗಡಿಗೆಲ್ಲ ಹೋಗಿ ನಾನು ಜಾಸ್ತಿ ನಾನು ಕಾಟನ್ ಬಟ್ಟೆ ತರೋದು ನನ್ನ ಮಕ್ಕಳಿಗೆ ಸಹ ಹಾಗೆಯೇ ಅದು ನಮಗೆ ಆರೋಗ್ಯಕ್ಕೆ ಸಹ ಒಳ್ಳೆಯದು ಕಾಟನ್ ಬಟ್ಟೆ ಮತ್ತೆ ತುಂಬ ಅದು ಅಂದರೆ ಅದು ಹಳತ್ತಾದರೆ ಸಹ ನಮಗೆ ಒಂದು ಉಪಯೋಗಕ್ಕೆ ಬರ್ತದೆ ಅದು ಕಾಟನ್ ಬಟ್ಟೆ ಹಾಗಾಗಿ ಮತ್ತೆ ನಾನು ಆನ್ಲೈನಲ್ಲಿ ನಾನು ಮತ್ತೆ ಸ್ವಿಚಿಂಗ್ ಮಾಡ್ತೇನೆ ಸ್ವಿಚಿಂಗ್ ಮಾಡುವಾಗ ನನಗೆ ಕೆಲವು ಬಟ್ಟೆ ಎಲ್ಲ ಹೊಲಿಲಿಕ್ಕೆ ಬರ್ತದೆ ಕೆಲವ್ರು ತಂದು ಕೊಡ್ತಾರೆ ಆದರೆ ಕೆಲವು ಬಟ್ಟೆಯೆಲ್ಲ ಅಷ್ಟು ಒಳ್ಳೆದಿರೋದಿಲ್ಲ ಅದು ಅದು ಅಂದರೆ ಅವರು ಆನ್ಲೈನಲ್ಲೆಲ್ಲ ತಗೊಳ್ತಾರೆ ಕೆಲವು ಬಟ್ಟೆಯನ್ನು ಅಂದರೆ ಅವರೆಲ್ಲ ಸರಿ ನೋಡೋದಿಲ್ಲ ಅದು ಮೇಲ್ಗಡೆಯಿಂದ ನೋಡ್ತಾರೆ ಅದು ಪಟಯೆಲ್ಲ ಇರ್ತದಲ್ಲ ಅದರಲ್ಲಿ ನೋಡಿ ಚೆಂದ ಕಾಣ್ತದೆ ತಗೊಳ್ತಾರೆ ಆದರೆ ಅದರಲ್ಲಿ ಕೆಲವು ಒಳಗಡೆಯಿಂದೆಲ್ಲ ಬಿಡಿಸಿ ಎಲ್ಲ ನೋಡಲಿಕ್ಕೆ ಆಗೋದಿಲ್ಲ ಅಲ್ಲಾ ಎಲ್ಲ ಡ್ಯಾಮೇಜ್ ಕೆಲವು ಇರ್ತದೆ ಅದ್ರಲ್ಲಿ ಮತ್ತೆ ಹಿಂದೆ ಕೊಡಬೇಕು ಅದು ತುಂಬಾ ರಗಳೆ ಆಗ್ತದೆ ಹಾಗಾಗಿ ನಾವೇ ಡ್ರೆಸ್ ತಗೊಳ್ವಾಗ ಡ್ರೆಸಿನ ಅಂಗಡಿಗೇ ಹೋಗಿ ನಾವು ಡ್ರೆಸ್ ತಂದರೆ ಪೀಸ್ ನಮಗೆ ಯಾವ್ದು ಬೇಕು ಸಾರಿ ಯಾವ್ದು ಬೇಕು ಅದೆಲ್ಲ ಅವರೆಲ್ಲ ತೆಗೆದಲ್ಲಿ ಬಿಡಿಸಿ ಬಿಡಿಸಿಯೆಲ್ಲ ತೋರಿಸ್ತಾರೆ ನಮಗೆ ಮತ್ತೆ ಯಾವುದು ಬೇಕು ನಾವು ಮತ್ತೆ ಬಟ್ಟೆ ಅಲ್ಲೆಲ್ಲ ಮುಟ್ಟಿ ನೋಡ್ಬೋದು ನಮಗೆ ಪೀಸ್ ಸಾರಿ ಬ್ಲೌಸ್ ಪೀಸ್ ಅದೆಲ್ಲ ನಮಗೆ ಕೈಯಲ್ಲಿ ಮುಟ್ಟಿ ನೋಡಿ ಕ್ವಾಲಿಟಿ ಒಳ್ಳೆದಿದ್ದರೆ ಮಾತ್ರ ನಾವು ತಗೊಳ್ಬೇಕು ಅಂದರೆ ಕ್ವಾಲಿಟಿ ಒಳ್ಳೆದಿದ್ದರೆ ತಗೊಂಡ್ರೆ ಅದು ನಮಗೆ ತುಂಬ ಸಮಯ ಉಡಲಿಕ್ಕೆ ಬರ್ತದೆ ಹಾಕೊ ಹಾಕೊಳ್ಳಿಕ್ಕೆಲ್ಲಾ ಬರ್ತದೆ ಮತ್ತೆ ಕ್ವಾಲಿಟಿ ಅಷ್ಟು ಒಳ್ಳೆದಿಲ್ಲದಿದ್ದರೆ ಅದು ಬೇಗ ಹಾಳಾಗ್ತದೆ ಬಟ್ಟೆ ಮತ್ತೆ ನಾವು ಒಮ್ಮೆ ಬಟ್ಟೆ ತಗೊಂಡ್ರೆ ಅದು ತುಂಬ ದಿವಸ ಹಾಕಬೇಕು ಹಾಗೆ ಇರಬೇಕು ಅದು ಬಟ್ಟೆ ಮತ್ತೆ ಬ್ಲೌಸ್ ಪೀಸ್ ಹಾಗೇ ಸಹ ನನಗೆ ಕಾಟನ್ ಬ್ಲೌಸ್ ಪೀಸ್ ಬಂದರೆ ಹೊಲೀಲಿಕ್ಕೆ ನನಗೆ ಅದು ತುಂಬ ಖುಷಿಯಾಗ್ತದೆ ಬೇಗ ಆಗ್ತದೆ ಅದು ಕಾಟನ್ ಬಟ್ಟೆ ಹೊಲಿಲಿಕ್ಕೆ ಸ್ಟಿಚ್ ಹಾಕ್ಲಿಕ್ಕೆ ಸಹ ತುಂಬಾ ಇಷ್ಟ ಅದಕ್ಕೆ ಅದಕ್ಕೆ ಅಂದರೆ ಅದು ಜಾರೋದಿಲ್ಲ ಅದು ಮತ್ತೆ ಸ್ಪನ್ನಿದ್ದು ಬರ್ತದೆ ಕೆಲವು ಸಾರಿ ಹೊಲಿಲಿಕ್ಕೆ ಅದು ಸ್ಪನ್ನಿದ್ದು ಸ್ವಲ್ಪ ತುಂಬ ಕಷ್ಟ ಆಗ್ತದೆ ಸ್ಪನ್ನಿದ್ದು ಅಂದರೆ ಅದು ಜಾರ್ತ ಇರ್ತದಲ್ಲ ಸ್ಪನ್ ನೈಲಾನ್ ಅದೆಲ್ಲ ಮತ್ತೆ ಅದಕ್ಕೆ ಸ್ಟಿಚ್ ಸ್ಟಿಚ್ ಸಹ ಅಷ್ಟು ಹಿಡಿಯುದಿಲ್ಲ ಬೇಗ ಬೇಗ ಹಾಗಾಗೀ ನನಗೆ ಆದರೆ ಏನು ಮಾಡೋದು ಹೊಲಿಲಿಕ್ಕೆ ಬಂದರೆ ಅದು ಹೊಲಿಬೇಕಲ್ಲ ನಾವು ಹಾಗಾಗಿ ಹೊಲಿದು ಕೊಡ್ತೇವೆ ಆದರೆ ನಾವು ಕೆಲವರೆಲ್ಲ ಆನ್ಲೈನಲೆಲ್ಲ ತಗೊಳ್ತಾರೆ ಬಟ್ಟೆಯೆಲ್ಲ ಅಷ್ಟು ಇದು ಒಳ್ಳೆದಿರೋದಿಲ್ಲ ಕಲರ್ ಸಹ ಕೆಲವು ಸಾರಿ ಹೋಗ್ತದೆ ಕೆಲವು ಬಟ್ಟೆಯದ್ದು ಹೇಳ್ತಾರೆ ಕೆಲವರು ತಗೊಂಡವರು ಹೇಳ್ತಾರೆ ಹಾಗಾಗಿ ನಾನಂತು ನನಗೆ ಆನ್ಲೈನಲ್ಲಿ ತಗೊಳೋದಂದ್ರೆ ನನಗೆ ಇಷ್ಟ ಇಲ್ಲ ನಾನು ಅಂಗಡಿಗೆ ಹೋಗಿ ನಾನು ಡ್ರೆಸ್ ಎಲ್ಲ ತರೋದು ನನಗೆ ಸ್ವಲ್ಪ ರೇಟ್ ಜಾಸ್ತಿ ಕೊಟ್ಟರೆ ಸಹ ಪರವಾಗಿಲ್ಲ ಅಂದರೆ ಚೆಂದ ಇರಬೇಕು ಅದು ಬಟ್ಟೆ ತುಂಬ ಸಮಯ ನಮಗೆ ಹಾಕೊಳ್ಳುವಾಗೆ ಇರಬೇಕು ನಾವು ಕಮ್ಮಿ ರೇಟಿದ್ದು ತಂದರೆ ಅದು ತುಂಬ ದಿನ ಬಾಳಿಕೆ ಬರೋದಿಲ್ಲ ನಮಗೆ ಉಡಲಿಕ್ಕೆ ಹಾಕೊಳ್ಳಿಕ್ಕೆ ಎಲ್ಲ ಒಂದು ಸ್ವಲ್ಪ ದಿವ ಒಂದು ನಾಲ್ಕೈದು ಸರಿ ಹಾಕೊಂಡ್ರೆ ಮತ್ತೆ ಬೇಗ ಹೋಗ್ತದೆ ಅದರೆ ಕಲರ್ ಎಲ್ಲ ಹೋಗ್ತದೆ ಮತ್ತೆ ಅಷ್ಟು ಬಟ್ಟೆ ಸಹ ಅಷ್ಟು ಒಳ್ಳೆದಿರೋದಿಲ್ಲ ಅದಕ್ಕಾಗಿ ನಾವು ರೇಟು ಜಾಸ್ತಿ ಕೊಟ್ಟರು ಸಹ ನಾವು ಬಟ್ಟೆಯದ್ದು ಕ್ವಾಲಿಟಿ ಎಲ್ಲ ನೋಡಬೇಕು ಕ್ವಾಲಿಟಿ ನೋಡಿಯೇ ನಾವು ಬಟ್ಟೆ ತರಬೇಕು ನಾವು ಮತ್ತೇ ಬೇರೆ ಬೇರೆ ರೀತಿಯದ್ದೆಲ್ಲ ಪೀಸ್ ಎಲ್ಲ ಬಟ್ಟೆ ಕ್ವಾಲಿಟಿ ಅದೆಲ್ಲ ಇರ್ತದೆ ಅಷ್ಟು ಚಂದ ಇರೋದಿಲ್ಲ ಕೆಲವೆಲ್ಲ ನಮ್ ನನಗಂತೂ ಬಟ್ಟೆ ಅಂಗಡಿಗೆ ಹೋದ್ರೆ ನನಗೆ ಯಾವ್ದು ಸಹ ಸಾಧಾರಣಕ್ಕೆ ಕಣ್ಣಿಗೆ ಹಿಡಿಯುದೇ ಇಲ್ಲ ಅಂದರೆ ನಾನು ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ನೋಡಿಯೇ ನಾನು ಬಟ್ಟೆಯೆಲ್ಲ ತರೋದು ಸಾರಿ ತಂದರೆ ಸಹ ಹಾಗೆಯೇ ನನಗೆ ಸಾರಿ ಎಲ್ಲ ಅಲ್ಲಿ ತುಂಬ ತುಂಬ ತೆಗೆದು ತೆಗ್ದು ತೋರಿಸ್ತಾರೆ ರಾಶಿ ಹಾಕ್ತರೆ ಸಾರಿ ಎಲ್ಲ ಅದರಲ್ಲಿ ಯಾವ್ದು ಸಹ ಸಾಧಾರ್ಣಕ್ಕೆ ನನಗೆ ಕಣ್ಣಿಗೆ ಹಿಡಿಯುದಿಲ್ಲ ಅದು ಯಾವ್ದು ಸಹ ನನಗೆ ಸಾರಿದ್ದು ಅದು ಮೈಗೆ ಬಂದ ಕಲರ್ ಸಹ ಚಂದ ಇರ್ಬೇಕು ಮತ್ತೆ ಬಾರ್ಡರ್ ಸಹ ಚಂದ ಇರಬೇಕು ನೋಡಲಿಕ್ಕೆ ಅದಕ್ಕೆ ಕಲರ್ ಎಲ್ಲ ಶೂಟ್ ಆಗಬೇಕು ಹಾಗೆ ನಾನು ಸರಿ ನೋಡಿಯೇ ನಾವಂದರೆ ಹಣ ಕೊಡ್ತೇವೆಲ್ಲ ಅಷ್ಟು ಹಣಯೆಲ್ಲ ಕೊಟ್ಟು ತರುವಾಗ ನಾವೆಲ್ಲ ಅದನ್ನೆಲ್ಲ ಬಿಡಿಸಿ ಬಿಡಿಸಿ ನೋಡಿ ಒ ಒಳ್ಳೆ ಕ್ವಾಲಿಟಿ ಇರುವ ಸಾರಿಯನ್ನೆ ತಂದರೆ ನಮಗೆ ಒಳ್ಳೆದಲ್ಲಾ ಅದು ಉಟ್ಟುಕೊಂಡ್ರೆ ಸಹ ಚೆಂದ ಕಾಣ್ತದೆ ಮತ್ತೆ ಅದು ಉಟ್ಟುಕೊಳ್ಳುವಾಗೆ ಸಹ ಚೆಂದ ಮಾಡಿ ಉಟ್ಟುಕೊಳ್ಬೇಕು ಮತ್ತೇ ಇದು ಬಾರ್ಡರ್ ಎಲ್ಲ ಚೆಂದ ಇರಬೇಕು ಸಾರಿಯದ್ದು ಹಾಗೆ ನಮಗೆಲ್ಲ ಅಲ್ಲಿ ಅಂಗಡಿಗೋದರೆ ಎಲ್ಲ ಎಲ್ಲ ನಮಗೆ ಚೆಂದ ತುಂಬ ಟೈಮ್ ಆಗ್ತದೆ ನಾವೆಲ್ಲ ಬಿಡಿಸಿ ನೋಡುವಾಗ ತೆಗ್ದು ತೆಗೆದು ನೋಡುವಾಗ ಆದರು ಸಹ ಪರವಾಗಿಲ್ಲ ನಾವು ಹಣ ಕೊಟ್ಟು ತರೋದಾದ್ರೆ ಅಲ್ಲಿಯೇ ತ ಒಳ್ಳೆದೆ ತಂದರೆ ನಮಗೆ ಸಹ ಒಳ್ಳೆಯದೆ ನಾವು ಅಷ್ಟು ಹಣ ಕೊಟ್ಟು ತರುವಾಗ ನಮಗೆ ಚೆಂದ ಕಾಣಬೇಕಲ್ಲ ಡ್ರೆಸ್ ಎಲ್ಲ ಹಾಕಿದ್ದೆಲ್ಲ ಸೂಟ್ ಆಗಬೇಕು ಮತ್ತೆ ಬಟ್ಟೆ ಸಹ ಹಾಗೆಯೇ ಅದು ತುಂಬ ಸಮಯ ಬರಬೇಕು ನಾವು ಅಂದರೆ ಬೇಗ ಕಮ್ಮಿ ರೇಟದ್ದು ಕಮ್ಮಿ ರೇಟ್ ಕೊಟ್ಟರೆ ಕಡಿಮೆ ಹಣ ಕೊಟ್ಟು ತಂದದ್ದು ಅಷ್ಟು ಕ್ವಾಲಿಟಿ ಅಷ್ಟು ಒಳ್ಳೆದಿರೋದಿಲ್ಲ ಅದು ಸ್ವಲ್ಪ ದಿನದಲ್ಲಿ ಅದು ಬೇಗ ಹರಿದೆಲ್ಲ ಹೋಗ್ತದೆ ಬಟ್ಟೆ ಮತ್ತೆ ಕಲರ್ ಸಹ ಹೋಗ್ತದೆ ಅದರದ್ದು ಹಾಗಾಗಿ ನಾನು ಬಟ್ಟೆ ತರೋದಾದ್ರೆ ನಾನು ಒಳ್ ಒಳ್ಳೆ ಕ್ವಾಲಿಟಿ ನೋಡಿಯೇ ತರೋದು ನಾನು ಸ್ವಲ್ಪ ಹಣ ಜಾಸ್ತಿ ಆದರು ಪರವಾಗಿಲ್ಲ ಅದು ತುಂಬಾ ಸಮಯ ಬರಬೇಕು ಬಟ್ಟೆ ನಾವು ಯಾವಾಗಲು ಯಾವಾಗಲು ಹೋಗ್ಲಿಕ್ಕೆ ಆಗೋದಿಲ್ಲ ಯಾವಾಗಲೊಮ್ಮೆ ಹಬ್ಬ ಹಬ್ಬ ಬರುವಾಗ ಆಗೆಲ್ಲ ತೆಗಿಲಿಕ್ಕೆ ಹೋಗುದಲ್ಲ ಹಾಗಾಗಿ ನಾನು ಒಳ್ಳೆ ಕ್ವಾಲಿಟಿ ನೋಡಿಯೇ ಬಟ್ಟೆ ತರೋದು ನಾನು ಅಷ್ಟೆ